ಆಧುನಿಕ ಕಾಲಮಾನದಲ್ಲಿ ಕನ್ನಡಿಗರು ಬೇರೆ ಭಾಷೆಗಳನ್ನು ಸ್ವೀಕರಿಸುತ್ತಿರುವುದು ಮತ್ತು ಬೇರೆ ಭಾಷೆಗಳನ್ನು ಮಾತನಾಡುತ್ತಿರುವುದು ಅದೇ ರೀತಿ ಬೇರೆ ಭಾಷಿಗರು ಕರ್ನಾಟಕದಲ್ಲಿ ಕನ್ನಡವನ್ನು ಮಾತನಾಡದೇ ಬೇರೆ ಭಾಷೆಗಳನ್ನು ಮಾತನಾಡಿ ಅವರ ವ್ಯವಹಾರಗಳನ್ನು ಮುಂದುವರೆಸುವುದು ಮತ್ತು ಯಾವುದೇ ರೀತಿಯ ಕನ್ನಡ ಪರ ಸಂಘಟನೆಗಳು ಇದರ ಬಗ್ಗೆ ಹೋರಾಟ ನಡೆಸದೇ ಇರುವುದು ಮತ್ತು ಕನ್ನಡದಲ್ಲಿ ಹಲವಾರು ಸಾಹಿತಿಗಳು ಮುಂಚೆ ಎಲ್ಲ ಪದ್ಯಗಳನ್ನು ಬರೆಯುವುದರ ಮುಖಾಂತರ ಅಥವಾ ಕಾದಂಬರಿಗಳು ಬರೆದರ ಮುಖಾಂತರ ಪ್ರಶಸ್ತಿಗಳನ್ನು ಮುಡಿಗೇರಿಸಿ ಕೊಳ್ಳುತ್ತಿದ್ದವು ದ್ದರು ಆದರೆ ಈಗ ಅವುಗಳೆಲ್ಲವೂ ಕಮ್ಮಿ ಆಗಿವೆ